ನನ್ನದು ಸೆಕೆಂಡ್ ಪ್ರೊಡಕ್ಟ್ ಬಂದ್ಬಿಟ್ಟು ಎಮ್ ಐ ಇಯರ್ ಫೋನ್ ಇದು ನೋಡ್ದಾಗ ತುಂಬ ಚೆನ್ನಾಗಿತ್ತು ಆನ್ಲೈನಲ್ಲಿ ರೇಟಿಂಗ್ಸ್ ಆಗಲಿ ಇದಾಗಲಿ ಕಾಮೆಂಟ್ ಆಗಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದರು ಬಟ್ ಅದು ತೊಗೊಂಡು ಮೇಲೆ ಕಿವಿಗೆ ಹಾಕೋಣ ಕಿವಿ ಫೈನ್ ಪೈನ್ ಬರ್ತಾಯಿತ್ತು ಸೌಂಡು ಕಿರಿಕಿರಿ ಅನ್ನಿಸುತ್ತೆ ಚಾರ್ಜ್ ಅಷ್ಟೇನೂ ಪಿಕಪ್ ಬರ್ತಾಯಿರ್ಲಿಲ್ಲ ಅವರು ಸೆವೆನ್ ಟು ಫೋರ್ ಹವರ್ಸು ಚಾರ್ಜ್ ಹಾಕಿದರೆ ನಡೀತದೆ ಅಂತ ಹೇಳ್ತಿದ್ರು ರಿವ್ಯೂಸ್ ಕೊಟ್ಟಿದ್ದರು ಆದರೆ ಅಷ್ಟು ಚಾರ್ಜ್ ಪಿಕಪ್ ಇರಲಿಲ್ಲ ಬ್ಯಾಟ್ರಿ ಬ್ಯಾಕಪ್ ಲೊ ಇದೆ ನಾವು ಕೊಟ್ಟಿರೋ ಬಜೆಟಿಗೂ ಇದಕ್ಕೂ ತುಂಬ ವ್ಯತ್ಯಾಸ ಐತೆ ಪ್ರಾಡಕ್ಟ್ ಅಷ್ಟೊಂದು ಪರ್ಫೆಕ್ಟ್ ಆಗಿಲ್ಲ ಇದು ಅಂದರೆ ನಾರ್ಮಲ್ ಆಗಿ ಕಿವಿಗೆ ಹಾಕೊಂಡರೆ ಕಿವಿಗೆ ಸಪೋರ್ಟ್ ಮಾಡಬೇಕು ಅಂಥದ್ದು ಈ ಕಿವಿಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ ಆದರೆ ಪೈನ್ ಬರುತ್ತೆ ನೋವಾಗುತ್ತೆ ಅಷ್ಟೊಂದು ಪೆರ್ಫೆಕ್ಟ್ ಏನಿಲ್ಲ ಅವರೇಜಾಗಿದೆ ಏನೆಂದ್ರೆ ಕಾಸ್ಟ್ ಜಾಸ್ತಿ ಇದು ಕಾಸ್ಟ್ ಜಾಸ್ತಿ ಅಷ್ಟೇನಿದ್ಕೆ ಬೇಕಾಗಿಲ್ಲ ಸುಮ್ಮನೆ ಮಾಡಿದ್ದಾರೆ ಅಷ್ಟೇ ವೇಸ್ಟ್